ಹಲೋ ರೀ ಆಟೋದವ್ರ್ ಏನ್ರೀ ಹಾಂ ನಮ್ಗೆ ಒಂದಿಷ್ಟ್ ಮೈಸೂರು ಪ್ಯಾಲೇಸಿಗೆ ಹೋಗೊಕ್ಕಾ ಆಟೋ ಬೇಕಾಗಿತ್ ರೀ ಬಾಡಿಗೆ ಹೆಂಗ್ ಮಾಡಿದ್ರೀ ಭಾಳ್ ಆಯ್ತಲ್ ರೀ ಅಮೌಂಟ್ ನೋಡಿ ತೋಗೋರಿ ನೀವು ಹ್ಞೂ ಚಿನ್ಮಯ ಹಾಂ ವೇಟ್ ಮಾಡ್ಬೇಕಾಗತ್ರಿ ಈಗ ಅಲ್ರಿ ರೇಟ್ ಮಾಡ್ಕೊತ್ತಾ ನಾವು ಒಳಗಡೆ ಪ್ಯಾಲೇಸಿಗ್ ಹೋಗಿ ಒಳಗೆ ಎಲ್ಲ ನೋಡ್ತಿವ್ರಿ ನೋಡ್ಕೊಂಡು ಒಂದು ಹತ್ತು ಅರ್ಧ ಗಂಟೆ ವೇಟ್ ಮಾಡ್ಬೇಕಾಗತ್ ನೀವು ನೋಡ್ಕೊಂಡು ಹೊಳ್ಳಿ ನಮ್ಮನ್ನು ಕರ್ಕೊಂಬಂದ್ ಬಿಡ್ಬೇಕಾಗತ್ ಒಂದು ಅರ್ಧ ಗಂಟೆ ವೇಟ್ ಮಾಡಿ ಕರ್ಕೊಂಬಂದು ಹೊಳ್ಳಿ ನಮ್ಮನ್ನು ಬಿಟ್ಟು ಹೋಗ್ಬೇಕ್ ನೀವು ಹ್ಞೂ ನೋಡೋನ್ರೀ ಹಂಗಾರ ಅಮೌಂಟ್ ಭಾಳ ಆಕ್ಕತಿ ನೋಡಿ ಇದು ಮಾಡ್ರಿ ಹ್ಞೂ ರೀ ಆಯ್ತು ತೋರಿ ನಾನು ನಿಮ್ಗೆ ಎಂದು ಎಷ್ಟು ಗಂಟೆಗೆ ಹೋಗೋದ್ ಅನ್ನೋದು ಫೋನ್ ಹಚ್ತೀನ್ ರೀ ಹೋಗೋನ್ರಿ ಹೋಗಿ ನಾವು ನಿತ್ತಲ್ಲಿ ಹೋಗಿ ಕರ್ಕಂಡೋಗಿ ಕರ್ಕೊಂಬರೋದ್ ಟ್ಯಾಮಿಂಗ್ ಹೇಳ್ತಿನ್ ರೀ ಹ್ಞೂ ರೀ ಹಾಂ ಹ್ಞೂ ರೀ ಅಲ್ಲಿದ್ದಾಗ ಕರ್ಕೊಂಡೊಗೋದು ಹೊಳ್ಳಿ ಕರ್ಕೊಂಬಂದ್ ಡ್ರಾಪ್ ಮಾಡಿ ನಮ್ಮ ಮನೆಗ್ ಬಂದು ಬಿಟ್ಟು ಹೋಗ್ಬೇಕ್ ನೀವು ಹಾಂ ಆಯ್ತು ರೀ ಓಕೆ ರೀ ಟ್ಯಾಂಕ್ಸ್ ರೀ